ರೈಲು ಇದು ಒಂದು ನಮಗೆ ತುಂಬಾ ಏನು ಮುಖ್ಯವಾದ ಒಂದು ವಾಹನವಾಗಿರುತ್ತದೆ ಏಕೆಂದರೆ ಯಾವುದೇ ಒಂದು ನಾವು ಗೂಡ್ಸನ್ನು ವನ್ನ ವಸ್ತುವನ್ನು ತರಬೇಕು ಅಂದರೆ ಬೇರೆ ದೇಶದಿಂದ ಈ ದೇಶಕ್ಕೆ ತರಬೇಕಂದರೆ ನಮಗೆ ತುಂಬಾ ಏನು ಸುಲಭವಾದ ವೇ ದಾರಿಯೆಂದರೆ ರೈಲು ಅದನ್ನು ನಾವು ಯಾವುದೇ ಒಂದು ರೋಡ್ ಮೇಲೆ ಸಾಗಿಸೋಕ್ಕೆ ಬರೋದಿಲ್ಲ ಎರಡು ಹಳಿಗಳ ಮೇಲೆ ರೈಲನ್ನು ಓ ಹೋಗಲು ನಾವು ಬಿಡಬೇಕಾಗುತ್ತದೆ ಮತ್ತು ರೈಲಿನಿಂದ ನಮಗೆ ತುಂಬಾ ಮುಖ್ಯ ಏನು ಉಪಯೋಗಗಳು ಆಗುತ್ತವೆ ಜನರಿಗೆ ಓಡಾಡಲೂ ಸಹ ಸಹಾಯ ಮಾಡುತ್ತದೆ ಕೆಲವೊಬ್ಬ ಕೆಲವೊಂದು ಜನಗಳು ಬೇರೆ ದೇಶದಲ್ಲಿದ್ದರೂ ಈ ದೇಶಕ್ಕೆ ಬರಬೇಕೆಂದರೆ ರೈಲಿನಲ್ಲಿ ಬರೋದು ತುಂಬಾ ಮುಖ್ಯ ಏನು ಸುಲಭವಾಗಿರುತ್ತದೆ ಮತ್ತು ನಾವು ಏನಾದರೂ ಏನು ಬೇಗ ಬರಬೇಕೆಂದರೆ ಈ ಊರಿಂದ ಇನ್ನೊಂದು ಊರಿಗೆ ಹೋ ತಲುಪಲು ನಮಗೆ ಬೇಗ ಹೋಗಬೇಕೆಂದರೆ ಲೈ ರೈಲಲ್ಲಿ ಹತ್ತಿದರೆ ನಾವು ತುಂಬ ವೇಗವಾಗಿ ಹೋಗಬಹುದು ಮತ್ತು ರೈಲುಗಳಲ್ಲಿ ಒಂದು ಸೌಂಡ್ ಬರುತ್ತದೆ ಏನು ಒಂದು ಶಬ್ದವನ್ನು ನೀಡಿ ನೀಡಿರುತ್ತಾರೆ ಯಾವ ಥರ ಅಂದರೆ ಚಿಕು ಬುಕು ಚಿಕು ಬುಕು ಚಿಕು ಬುಕು ಅಂತ ಸೌಂಡನ್ನು ಕೊಡುತ್ತಾರೆ ಮತ್ತು ರೈಲ್ವೇ ಒಂದು ಸ್ಟೇಷನ್ಗಳಲ್ಲಿ ಒಂದು ಕೆಂಪು ಬಾವುಟ ಮತ್ತು ಹಸಿರು ಬಾವುಟವನ್ನು ಇರುತ್ತದೆ ಕೆಂಪು ಬಾವುಟವೆಂದರೆ ನಿಲ್ಲಿಸು ಅನ್ನುವ ಸೂಚನೆಯನ್ನು ನೀಡಿರುತ್ತದೆ ಹಸಿರು ಬಾವುಟವೆಂದರೆ ಹೋಗು ಎಂಬುವ ಅರ್ಥವನ್ನು ನೀಡಿರುತ್ತದೆ ಹಾಗಾಗಿ ಕೆಂಪು ಮತ್ತು ಹಸಿರು ಬಾವುಟವನ್ನು ನಾವು ಯಾವುದೇ ಒಂದು ರೈಲ್ವೇ ಸ್ಟೇಷನ್ನಿಗೆ ಹೋದೀವಿ ಹೋಗ್ತಾ ಇದ್ದೀವಿ ಅಂದರೆ ಅದು ಯಾವಾಗಲೂ ನಮ್ಮ ಮುಂದೆ ಕಣ್ಣ ಮುಂದೆ ಯಾವಾಗಲೂ ಇರುತ್ತದೆ ಮತ್ತು ನಮಗೆ ಮುಂದೆ ಬರುವ ರೈಲು ಮತ್ತು ಅಕ್ಕ ಪಕ್ಕ ಇದು ಯಾವುದೇ ಥರ ರೋಡಿನಲ್ಲಿಯೂ ಹೋಗ್ ಹೋಗ್ತಾ ಇರ್ತವೆ ಅಲಾ ಬಸ್ಸು ಲಾರಿ ಆ ಥರ ಯಾವುದೇ ಒಂದು ಡಿಸ್ಟರ್ಬೆನ್ಸ್ ಇಲ್ದೇ ಹೋಗ್ತಾ ಇರುತ್ತೆ ರೈಲು ಎರಡು ಹಳಿಗಳ್ ಮೇಲೆ ಯಾಕಂದರೆ ರೈಲಲ್ಲಿ ಇರೋದು ಎರಡೇ ಹಳಿಗಳು ಒಂದು ರೈಲು ಹೋಗೋದಕ್ಕೆ ಮತ್ತು ಬರೋದಕ್ಕೆ ಹೀಗಾಗಿ ರೈಲು ರೈಲಿನಿಂದ ನಮಗೆ ತುಂಬ ಯೂಸ್ ಆಗುತ್ತದೆ ಹೀಗೆ ನಮಗೆ ರೈಲುಗಳ ಶಬ್ದ ಗಾಲಿಗಳು ಮತ್ತು ಇಂಜಿನ್ ಸೌಂಡು ತುಂಬಾ ಯೂಸ್ ಆಗುತ್ತೆ ಮತ್ತು ಯಾವುದೇ ಒಂದು ಭೂತ್ಗಳನ್ನು ನಾವು ಈ ದೇಶದಿಂದ ಇನ್ನೊಂದು ದೇಶಕ್ಕೆ ಕಳಿಸಬೇಕೆಂದರೆ ನಮಗೆ ರೈಲು ತುಂಬಾ ಮುಖ್ಯವಾಗಿರುತ್ತದೆ ಎಂದು ಹೇಳುತ್ತೇನೆ